ನಾನು ಹತ್ತನೇ ತರಗತಿಯಲ್ಲಿ ಟ್ಯೂಷನ್ಗೆ ಹೋಗ್ತಿದ್ದೆ ಟ್ಯೂಷನ್ಗೆ ಹೋಗ್ತಿದ್ರಿಂದ ನನಗೆ ಶಾಲೆಯಲ್ಲಿ ಕಲಿತಿದ್ದಕ್ಕಿಂತ ಟ್ಯೂಷನಲ್ಲೇ ಕಲಿತಿದ್ದಿದನ್ ಜಾಸ್ತಿ ಹೆಚ್ಚಿನ ವಿವರವನ್ನು ತಿಳ್ಕೊತಿದ್ದೆ ಶಾಲೆಯಲ್ಲಿ ನನಗೆ ತುಂಬ ಅಂದರೆ ಗಣಿತ ತುಂಬ ಕಷ್ಟ ಆಗ್ತಿತ್ತು ಆದ್ದರಿಂದ ನಾನು ಟ್ಯೂಷನ್ಗೆ ಹೋಗ್ತಿದ್ದೆ ಟ್ಯೂಷನಲ್ಲಿ ಸ್ವಲ್ಪ ಜಾಸ್ತಿನೆ ವಿವರವಾಗಿ ಹೇಳ್ತಿದ್ದರು ಮತ್ತು ಟೂಷನಲ್ಲಿ ಹೇಳಿದ್ದನ್ನು ನಾನು ಶಾಲೆಯಲ್ಲಿ ಬಂದು ಹೇಳ್ತಾ ಇದ್ದೆ ಅದೆ ರೀತಿ ನಾನು ವಿವರವಾಗಿ ಮಾಡ್ತಿದ್ದೆ ಲೆಕ್ಕ ಆಗಲಿ ಎಲ್ಲವನ್ನು ಮಾಡ್ತಿದ್ದೆ ಮತ್ತು ವಿಜ್ಞಾನವನ್ನು ಕೂಡ ಅಷ್ಟೆ ತುಂಬ ಚೆನ್ನಾಗಿ ವಿವರವಾಗಿ ಹೇಳಿಕೊಡ್ತಾ ಇದ್ರು ಟೂಷನ್ಗೆ ಹೋಗೋದ್ರಿಂದ ತುಂಬಾ ಉಪಯೋಗ ಆಗ್ತಿತ್ತು ನನಗೆ ಶಾಲೆಯಲ್ಲಿ ಹೋದ್ಮೇಲೆ ಮನೆಯಲ್ಲಿ ಓದೋಕ್ಕೆ ಆಗ್ತಿರಲಿಲ್ಲ ಆದ್ದರಿಂದ ನಾನು ಟ್ಯೂಷನ್ಗೆ ಹೋಗ್ತಿದ್ದೆ ಹತ್ತನೇ ತರಗತಿಯಲ್ಲಿ ತುಂಬ ಗಮನಕೊಟ್ಟು ಓದ್ತಾ ಇದ್ದೆ ಟೂಷನಲ್ಲಿ ಹೋಮ್ವರ್ಕೆಲ್ಲ ಕೊಡ್ತಿದ್ದರು ಎಲ್ಲ ಬಂದು ಮಾಡ್ಕೊತಾ ಇದ್ದೆ ಟೂಷನಿಂದ ತುಂಬ ಉಪಯೋಗ ಆಗ್ತಿತ್ತು ತುಂಬಾ ಕಲ್ತ್ಕೊತಿದ್ದೆ ಹೆಚ್ಚಾಗಿ ವಿವರವನ್ನು ತಿಳ್ಕೊತಾ ಇದ್ದೆ